ನಮ್ಮ ಗ್ರಾಮದ ಯುವ ಜನತೆಯು ಕೃಷಿಯನ್ನು ಒಂದು ವೃತ್ತಿಯನ್ನಾಗಿ ತೆಗೆದುಕೊಂಡಿದೆ ಅವರು ಕೃಷಿಯನ್ನು ಒಂದು ಕೆಲಸವಾದ ದೃಷ್ಟಿಯಿಂದಲೇ ಅವರು ಗಮನವಹಿಸಿ ನೋಡ್ಕೊಳ್ತವ್ರೆ ಅವರು ಕೃಷಿಯ ಆಧುನಿಕ ಉಪಕರಣಗಳನ್ನ ಟ್ಯಾಕ್ಟರ್ಗಳನ್ನು ಉಳುಮೆ ಮಾಡೋದಕ್ಕೆ ಉಪ್ಯೋಗಿಸ್ತಾವ್ರೆ ಹಾಗೇ ಟಿಲ್ಲರ್ಗಳು ಮತ್ತು ಬೇರೆ ಬೇರೆ ವಿಧಾನಗಳಿಂದ ಕೃಷಿ ಭೂಮಿಯನ್ನು ಉಳುಮೆ ಮಾಡ್ತಿದ್ದಾರೆ ಮತ್ತು ಅವರು ಕಳೆ ಕೀಳೋಂಥ ಮೆಷಿನ್ಗಳು ಆಗ್ಬೋದು ಮತ್ತು ಯಂತ್ರಗಳು ಗಿಡಗಳನ್ನು ಕೊಯ್ಯೋಂಥ ಯಂತ್ರಗಳು ಮತ್ತು ಬೇರೆ ಬೇರೆ ರೀತಿಯ ಆಧುನಿಕ ಕೃಷಿಯ ಉಪಕರಣಗಳನ್ನ ಬಳಸ್ಕೊಂತಾವ್ರೆ ಹಾಗೇ ಕೃಷಿಯ ವಿಧಾನಗಳಲ್ಲಿ ನೀರನ್ನು ಹರ್ಸೋದಕ್ಕೂ ಸಹ ಈ ಸ್ಪ್ರಿಂಕಲ್ ಇರಿಗೇಶನ್ನು ಮತ್ತು ಡ್ರಿಪ್ ಇರಿಗೇಶನ್ನನ್ನು ಅವರು ಜಾಸ್ತಿ ಬಳಸ್ತಿದ್ದಾರೆ ಇವಾಗ ಯಾರೂ ಒಂದು ಕಾಲುವೆ ಮಾಡಿ ಈಗ ನೀರನ್ನು ಹರಿಸ್ತಾ ಇಲ್ಲ ನಮ್ಮಲ್ಲಿ ಎಲ್ಲರೂ ಸಹ ಈ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿನೇ ಜಾಸ್ತಿ ಬಳಕೆ ಮಾಡ್ತಿರೋಂಥದ್ದು ಇದು ನೀರಿನ ವಿ ನೀರಾವರಿ ವಿಧಾನದಲ್ಲಾದರೆ ಮ್ ಇನ್ನೂ ಬೇರೆ ಉಪಕರಣಗಳ ವಿಧಾನದಲ್ಲಿ ಅಂದರೆ ಎಲ್ಲರೂ ಸಹ ಬರೇ ಯಂತ್ರಗಳ ಸಹಾಯದಿಂದಲೇ ಕೆಲಸದವರನ್ನು ಕಡಿಮೆ ಮಾಡಿಬಿಟ್ಟು ಯಂತ್ರದ ಸಹಾಯದಿಂದಲೇ ಕಳೆ ಕೀಳೋದ್ ಆಗಬಹ್ದು ಮತ್ತು ಗಿಡ ಸಸಿಗಳನ್ನು ನೆಡೋದು ಬಿತ್ತನೆ ಬೀಜಗಳನ್ನು ನೆಡುವಂಥದ್ದು ಮತ್ತು ಹಾಗೇ ಕಟಾವು ಮಾಡುವಂಥದ್ದಕ್ಕೂ ಸಹ ಈಗ ಯಂತ್ರಗಳನ್ನು ಉಪಯೋಗಿಸ್ತಿದ್ದಾರೆ ಎಲ್ಲರೂ ಮತ್ತು ಅದ್ರಲ್ಲಿ ಗಿಡಗಳನ್ನು ಫಸಲುಗಳನ್ನೆಲ್ಲ ಕಟಾವು ಮಾಡೋದಕ್ಕೂ ಸಹ ಮತ್ತು ಬೀಜಗಳನ್ನು ಬೇರ್ಪಡ್ಸೋದಕ್ಕೂ ಸಹ ಧಾನ್ಯಗಳನ್ನೆಲ್ಲ ಮತ್ತು ಒಣ್ಗಿಸಲು ಸಹ ಈಗ ಯಂತ್ರಗಳನ್ನು ಉಪ್ಯೋಗಿಸ್ತಾವ್ರೆ